ನನಗೆ ಶ್ರೀಕೃಷ್ಣನ ಪಾತ್ರ ಅಂದರೆ ತುಂಬ ಇಷ್ಟ ಶ್ರೀಕೃಷ್ಣ ಯಾವುದಕ್ಕೆ ಇಷ್ಟ ಆಗ್ತಾನೆ ನನಗೆ ಅಂದರೆ ಕೃಷ್ಣ ಅವನ ಯುಕ್ತಿಯ ಮೂಲಕ ಅವನು ಎಲ್ಲ ಯುದ್ಧಗಳನ್ನೂ ಗೆದ್ದಿದ್ದಾನೆ ಜಾಸ್ತಿ ಬಲ ಯೂಸ್ ಉಪ್ಯೋಗ್ಸೋದು ಅವನು ಕಮ್ ಕಡಿಮೆ ನೋಡಿರೋದು ನಾನು ಯುಕ್ತಿಯಿಂದಲೇ ಪ್ರಪಂಚವನ್ನು ಗೆಲ್ಲುವ ಶಕ್ತಿ ಇತ್ತು ಅವನಿಗೆ ಉತ್ತೇಜನ ನೀಡುವಲ್ಲಿ ಅವರಷ್ಟು ಸುಪ್ರಸಿದ್ದರು ಯಾರೂ ಇಲ್ಲ ಯುಕ್ತಿ ಯುಕ್ತಿಯಿಂದಾನೇ ಯುದ್ಧ ಮಾಡೋದು ಅಥ್ವಾ ಕೌಟುಂಬಿಕವಾಗಿ ಯುದ್ಧ ಅಂತ ಬಂದರೆ ಕುಟುಂಬ ಕುಟುಂಬವೂ ಹೊರತಲ್ಲ ಅನ್ನೋದು ಅವರ ಆಲೋಚನೆಯಲ್ಲಿ ಎಲ್ಲರಿಗೂ ತಿಳಿಸುವಂಥದ್ದು ಅದಕ್ಕೆ ಉದಾಹರಣೆ ಅಂದರೆ ಮಹಾಭಾರತ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ನೀಡಿದ ಪ್ರತಿಯೊಂದು ಪಾಠವು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೆಮ್ಮದಿಯಾಗಿ ಸುಖಕರವಾಗಿ ಜೀವನ ಮಾಡಬಹುದು ಮತ್ತು ಇನ್ನೊಬ್ಬರಿಗೆ ಹೊರೆಯಾಗದಂತೆ ಇರಬಹುದು ಆಸೆಗಳನ್ನು ತ್ಯಜಿಸೋದಾಗಿರ್ಬೋದು ಪ್ರತಿಯೊಂದು ನಮಗೆ ಸೇರಬೇಕಾಗಿದ್ದನ್ನ ನಾವು ತೊಗೊಳ್ಳೇಬೇಕು ಅದು ಯುದ್ಧ ಆದರೂ ಸರಿ ಇನ್ನೊಂದು ಮತ್ತೊಂದು ಏನಾದ್ರೂ ಸರಿ ತೊಗೊಳೋದನ್ನು ನೋಡಬೇಕು ಆಮೇಲೆ ಬರಿ ಸತ್ಯದ ದಾರಿ ಅಂತೇ ಅಲ್ಲ ಒಬ್ಬರಿಗೆ ನಮ್ಮಿಂದ ಅದು ಅದು ನಮಗೆ ಬೇಕೇ ಬೇಕು ಅಂದರೆ ಕೆಲವೊಂದು ಸಿ ಕೆಲವೊಂದು ಸಂದರ್ಭದಲ್ಲಿ ನಾವು ಕೆಲವೊಂದು ಯುಕ್ತಿ ಮೂಲಕ ಯೋಚನೆ ಮಾಡೋದು ಎಲ್ಲದನ್ನೂ ಮನಸ್ಸಿಂದ ಅಥ್ವಾ ಅಲ್ಲ ಎಲ್ಲದನ್ನೂ ಬಲಶಾಲಿಯಾಗಿ ಅಲ್ಲ ಕೆಲವೊಂದನ್ನು ಯುಕ್ತಿ ಮೂಲಕನೂ ಯೋಚನೆ ಮಾಡಬೇಕು ಅಂತ ಹೇಳಿಕೊಟ್ರು ಅದು ಬಿಟ್ಟು ಪ್ರೀತಿಗೆ ಇನ್ನೊಂದು ಹೆಸರು ಕೃಷ್ಣ ರಾಧ ನನಗೆ ಈ ವಿಚಾರದಲ್ಲಿ ಕೃಷ್ಣ ರಾಧಾ ಅಂದರೆ ತುಂಬ ಇಷ್ಟ ರಾಧಾ ಕೃಷ್ಣರ ಪ್ರೀತಿ ಜಗತ್ತಿಗೆ ಒಂದು ಮಾದರಿ ಕೃಷ್ಣನಿಗೆ ಎಷ್ಟೇ ಜನ ಹುಡುಗಿಯರಾಗ್ಲಿ ಅಥವಾ ಗೋಪಿಕೆಯರು ಇನ್ನೊಂದು ಏನೇ ಆದ್ರೂ ಕೂಡ ಕೃಷ್ಣ ಪ್ರೀತಿಸಿದ್ದು ರಾಧಾನ ಪ್ರೀತಿ ಒಬ್ಬರಿಗೆ ಪ್ರೀತಿ ಒಬ್ಬರಿಗೆ ಮೀಸಲು ಅಂತ ಹೇಳಿದ್ದು ಕೃಷ್ಣ ನನಗೆ ಅದು ತುಂಬ ಇಷ್ಟ ಪ್ರಸ್ತುತ ಈಗಿರೋ ಸಿಚು ಈಗಿರೋ ಸಂದರ್ಭದಲ್ಲಿ ಕೃಷ್ಣ ರಾಧಾ ಪ್ರೀತಿ ಒಂಥರಾ ಮಾಡೆಲ್ ಅಂದರೆ ಮಾಡೆಲ್ ಥರ ಹಾಗಿರೋದು ಕೃಷ್ಣ ಕೃಷ್ಣನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ ಬಟ್ ಆದರೂ ಕೃಷ್ಣನ ನೀತಿಪಾಠಗಳನ್ನ ನಾವು ತಿಳಿತಾ ಹೋದರೆ ಕೃಷ್ಣನ ಭಗವದ್ಗೀತೆನ ನಾವು ಓದು ನಾವು ಓದ್ತಾ ಹೋದ್ರೆ ಅದರಲ್ಲಿ ಬರೋ ಪ್ರತಿ ಒಂದು ಸಾಲು ಕೂಡ ಜೀವನಕ್ಕೆ ಅಳವಡ್ಸ್ಕೊಂಡ್ರೆ ಜೀವನ ತುಂಬ ಸುಗುಮವಾಗಿ ಸರಳವಾಗಿ ಜೀವಿಸಬಲ್ಲೆವು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ದೆ ಅಥವಾ ಇನ್ನೊಬ್ಬನ್ನ ಯಾರನ್ನೂ ಮೂರ್ಖರನ್ನಾಗಿ ಮಾಡದೇ ನಾವೂ ಮೂರ್ಖರಾಗದೇ ಬದುಕಬಹುದು ಭಗವದ್ಗೀತೆ ಪ್ರತಿಯೊಂದು ಧಾರ್ಮಿಕವಾಗಿ ಅಥವಾ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹೇಗ್ ನಾವು ಬದುಕಬಹುದು ಜೀವನದಲ್ಲಿ ಪ್ರತಿಯೊಂದು ಸಂದರ್ಭಕ್ಕೂ ನಾವು ಹೊಂದ್ಕೊಂಡು ಹೇಗ್ ಹೋಗ್ಬಹುದು ಮುಂದೆ ಹೋಗೋದು ಹೇಗೆ ಮುಂದಿನ ದಾರಿಗಳು ಹೇಗೆ ಇವೆಲ್ಲಗಳನ್ನು ನಾವು ತಿಳ್ಕೊಳೋದಕ್ಕೆ ಬೇಕಾಗಿರೋದು ಒಂದು ಅಂದರೆ ಭಗವದ್ಗೀತೆ ಓದಬೇಕು ಅಥವಾ ಕೃಷ್ಣನ ಅನುಯಾಯಿಗಳಾಗಿ ಕೃಷ್ಣ ಆಡಿರೋ ಪ್ರತಿಯೊಂದು ಮಾತುಗಳನ್ನು ನಾವು ಪಾಲಿಸ್ತಾ ಹೋದ್ರೆ ಜೀವನ ಸುಗಮವಾಗಿರತ್ತೆ ಪ್ರಪಂಚ ಸುಗಮವಾಗಿರತ್ತೆ ಅನ್ನೋದು ನನ್ನ ಉದ್ದೇಶ ಕೃಷ್ಣನ ಕೃಷ್ಣ ಕೃಷ್ಣ ಒಂದು ಕಡೆ ಪ್ರೀತಿ ಒಂದು ಕಡೆ ಆದರೆ ತಂದೆ ತಾಯಿ ಅಥವಾ ಅವನು ಜನರಿಗೆ ಒಳ್ಳೇದು ಮಾಡೋದಾಗಿರ್ಬೋದು ಅಥವಾ ಪ್ರತಿಯೊಂದನ್ನು ನಾವು ನೋಡ್ತಾ ಬಂದಾಗ ಕೃಷ್ಣನ ಅರ್ಧ ಬುದ್ದಿಯ ಅರ್ಧ ಗುಣನಾದ್ರೂ ನಾವು ತೊಗೊ ಹೊಂದ್ಕೊಂಡ್ರೆ ಯಾವಾಗಲೂ ನಗ್ತಾ ಇರಬೇಕು ಅನ್ನೋದೊಂದು ಹೇಳಿಕೊಟ್ಟಿದ್ದು ಕೃಷ್ಣ ಯಾವಾಗಲೂ ಹಸನ್ಮುಖಿ ಆಗಿರ್ತಿದ್ದ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡ್ತಿದ್ದ ಯಾವಾಗಲೂ ತಾಳ್ಮೆಯಿಂದ ಇರ್ತಿದ್ದ ಈಗಿನ ಪ್ರಸ್ತುತ ಸಿಚುವೇಶನ್ಗೆ ತಾಳ್ಮೆ ಬಹಳ ಮುಖ್ಯವಾದದ್ದು ತಾಳ್ಮೆ ಇಲ್ಲ ಅಂದರೆ ಇಲ್ಲಿ ಏನೂ ಆಗಲ್ಲ ತಾಳಿದವನು ಬಾಳಿಯಾನು ಅಂತ ಮುಂಚೆಯಿಂದಾನೇ ಹೇಳಿದ್ದಾರೆ ಹಿರಿಯರು ತಾಳ್ಮೆ ಎಷ್ಟು ಮುಖ್ಯವಾಗಿರ್ತೀವೋ ನಾವು ತಾಳ್ಮೆಯಿಂದ ಅಷ್ಟು ಜೀವನಕ್ಕೆ ಒಳ್ಳೆಯದು ನಾವು ನಿಧಾನವಾಗಿ ಸರಳವಾಗಿ ಹೋಗೋದ್ರಿಂದ ನಮಗೆ ಉಪಯೋಗ ಆಗುತ್ತೆ ನಮ್ಮ ಜೀವನ ಸುಗಮವಾಗಿ ಸಾಗು ಸಾಗುತ್ತೆ ಅನ್ನೋದು ಶ್ರೀಕೃಷ್ಣ ಶ್ರೀಕೃಷ್ಣ ಮುಂಚೆನೇ ಹೇಳಿದ್ದಾನೆ ಈಗಿನ ಕ ಕಲಿಯುಗದ ಜನರಿಗೆ ಮುಂಚೆನೇ ಹೇಳಿ ಹೋಗಿರೋದು ದ್ವಾಪರ ಯುಗದಲ್ಲಿ ಕೃಷ್ಣ ಏನು ಅಂದರೆ ಯುಕ್ತಿಯಿಂದ ಆಲೋಚನೆ ಮಾಡಿ ಯಾವಾಗಲೂ ಮನಸ್ಸಿಂದ ಆಗಲಿ ಬಲ ಬಲಶಾಲಿಯಿಂದ ಆಗಲಿ ಎಲ್ಲವು ಆಗಲ್ಲ ಯುಕ್ತಿಯಿಂದಾನೂ ಕೆಲ್ವೊಂದು ಸಾರಿ ಯೋಚನೆ ಮಾಡಬೇಕು ಅನ್ನೋದನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ಅದು ಅದೇ ರೀತಿ ಕೃಷ್ಣ ಸ್ನೇಹಕ್ಕೆ ಅಂತ ಬಂದರೆ ಕುಚೇಲ ಕೂಡ ತುಂಬ ಬಡವ ಕಡು ಬಡವ ಶ್ರೀಕೃಷ್ಣ ಹುಟ್ತಾನೇ ಶ್ರೀಮಂತ ಶ್ರೀಕೃಷ್ಣ ಕುಚೇಲ ಇಬ್ರಿಗೂ ಸ್ನೇಹದಲ್ಲಿ ವ್ಯತ್ಯಾಸ ಇರ್ತಿತ್ತು ಹಾಗೇ ಬಡತನ ಅನ್ನೋದು ಅಥವಾ ಶ್ರೀಮಂತಿಕೆ ಅನ್ನೋದು ಸ್ನೇಹಕ್ಕೆ ಅಡ್ಡಿ ಬರೋದಿಲ್ಲ ಅನ್ನೋದನ್ನ ಶ್ರೀಕೃಷ್ಣ ಮತ್ತು ಕುಚೇಲ ತಿಳಿಸಿದ್ದಾರೆ ಶ್ರೀಕೃಷ್ಣ ಯಾವತ್ತೂ ಕುಚೇಲನ ಕೈ ಬಿಟ್ಟಿರಲಿಲ್ಲ ಇದು ಸ್ನೇಹಾನು ಕೂಡ ಅಷ್ಟೇ ಸ್ನೇಹ ಅಂತ ಒಂದು ಸಾರಿ ಮಾಡಿದ ಮೇಲೆ ಯಾರ ಕೈನೂ ಬಿಡಬಾರ್ದು ಬಿಡಬಾರ್ದು ಸಾಯೋವರೆಗೂ ಅವರು ನಮ್ಮ ಸ್ನೇಹಿತರೇ ಅವನು ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ಸ್ನೇಹ ಒಂದೇ ಎಲ್ಲರಿಗೂ ಸ್ನೇಹ ಒಂದೇ ಅನ್ನೋದನ್ನು ಶ್ರೀಕೃಷ್ಣ ಅವರು ಹೇಳಿ ಶ್ರೀಕೃಷ್ಣ ಅವರು ಆವಾಗ್ಲೇ ಹೇಳಿದ್ದರು ಇನ್ನು ರಕ್ಷಾಬಂಧನದ ರಕ್ಷಾಬಂಧನಕ್ಕೆ ವಿಷಯಕ್ಕೆ ಬಂದರೆ ದ್ರೌಪದಿ ಮತ್ತು ಕೃಷ್ಣ ಅವರ ಸೋದರತ್ವ ಭಾವನೆ ನನಗೆ ತುಂಬ ಇಷ್ಟ ಸ ಸಹೋದರಿಯವರು ಕಷ್ಟದಲ್ಲಿ ಇದ್ದಾಗ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದನ್ನು ಕೃಷ್ಣ ಎಲ್ಲ ಅಣ್ಣಂದಿರಿಗೆ ಅಥವಾ ತಮ್ಮಂದಿರಿಗೆ ಒಂದು ಮಾದರಿಯಾಗಿ ಹೋಗಿರೋದು ಅಥವಾ ತಂಗಿ ಅಣ್ಣ ಮತ್ತು ತಂಗಿಯ ಸಂಬಂಧಗಳು ಹೇಗ್ ಇರಬೇಕು ಅಥವಾ ಅವರು ಸ್ವಂತದವರೇ ಅಲ್ಲ ಒಡಹುಟ್ಟಿದವರಷ್ಟೇ ಅಣ್ಣ ತಂಗಿ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಿಚಯ ಆದರೂ ಅಣ್ಣ ತಂಗಿ ಹೇಗಿರಬೇಕು ಅವರ ನಡುವೆ ಭಾವನೆಗಳು ಹೇಗಿರ್ಬೇಕು ಅವರ ಕಷ್ಟ ಸುಖಗಳು ಹೇಗಿರ್ಬೇಕು ಹೇಗ್ ಹಂಚ್ಕೋಬೇಕು ಅವ್ರಿಗೆ ಹೇಗ್ ನಾವು ರಕ್ಷಣೆ ಮಾಡಬೇಕು ಅನ್ನೋದನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮ ತಿಳ್ಸಿದ್ದಾರೆ